ಹಾಂ ಹೇಳಿರಿ ಯಾರು ಮಾತಡೋದು ಶಂಕರಮ್ಮ ಅಂತನಾ ಎಂದು ಬಂದಿದ್ದು ರೀ ಹಾಂ ಹೇಳಿರಿ ಹ್ಞೂ ಹ್ಞೂ ಹ್ಞೂ ಅಲ್ಲ ಮೇಡಮ್ ನಾನು ನಿಜ ಕರೆಕ್ಟೂ ನೀವು ಹೇಳೋದು ಬಟ್ ಒಳಗಡೆ ಏನಾಗಿರುತ್ತೆ ಏನು ಅಂತ ಗೊತ್ತಿರಲ್ಲ ಅಲ್ಲ ನೀವು ಅದಕ್ಕೆ ಅಲ್ಲೆ ತೊಗೋಳ್ಳೊವಾಗನೆ ಓಪನ್ ಮಾಡಿಸಿ ಓಯ್ಬೇಕು ನಿಮ್ಗೆ ಇಷ್ಟ ಆದರೆ ಅದನ್ನು ಹಾಂ ಹಾಂ ಹಾಂ ಐ ಇವಾಗ ವಾಪಾಸ್ಸು ತಂದು ಕೊಡಿರಿ ಏನು ತೊಂದರೆ ಇಲ್ಲ ಮತ್ತೆ ಈಗ ಡ್ಯಾಮೇಜ್ ಆದಮೇಲೆ ಏನು ಮಾಡೋಕಾಗಂಗಿಲ್ಲ ನಾವು ಏನು ಮಾಡೋಕಾಗಲ್ಲ ನೀವು ಏನು ಮಾಡೋಕಾಗಲ್ಲ ವಾಪಾಸ್ಸು ತಂದು ಕೊಡಿರಿ ಕೊಟ್ಟು ಬೇರೆದು ಒಯ್ಯಿರಿ ಹ್ಞೂ ಹಾಂ ಬೇರೆದವೆಲ್ಲ ಬೇರೆವೆಲ್ಲ ಇಷ್ಟ ಆಗಿದ್ದಾವ ಡ್ರಸ್ ಎಲ್ಲ ಸೈಜೆಲ್ಲ ಕರೆಕ್ಟ್ ಇದ್ದಾವ

ಹಾಂ ಹಾಂ

ಹೌದಾ ಹಾಂ ಹ್ಞೂ ಇಲ್ಲ ನೀವು ಬರ್ರಿ ಬಂದು ನಿಮ್ಗೆ ಯಾವ್ದು ಬೇಕು ನೋಡಿ ತಗೊಂಡ್ ಹೋಗಿರಿ ಯಾಕಂದ್ರೆ ಅಷ್ಟು ರೇಟ್ ಇರೊಂಗಿಲ್ಲ ಅವು ಕ್ವಾಲಿಟಿಗೆ ತಕ್ಕಾಗೆ ರೇಟ್ ಇರುತ್ತೆ ಹಂಗೆ ನಾವು ಹೆಚ್ ಹೆಚ್ಗಿನು ನೀವು ಪ್ರತಿ ಡೇಲಿ ಕಸ್ಟಮರತ್ರಲ್ಲ ಹಂಗೇನು ನಾವು ತಕೊಣಕೆ ಬರೊದಿಲ್ಲ ಬರ್ರಿ ಬಂದು ಮಾ ಇದು ಮಾಡಿ ಕೊಟ್ಟು ಹೋಗಿರಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ನೋಡಿರಿ ಅದು ಡ್ಯಾಮೇಜ್ ಆಗೇತೆ ಅಂದ್ರಲ್ಲ ತಗೊಂಡು ಹೋಗಿರಿ

ಬಿಡ್ಡಿವಲ್ಲ ರೀ ಬಿಟ್ಟೀವಿ ರೀ ಬಿಟ್ಟೀವಿ ಹಾಂ ಹಾಂ ಹಾಂ ಹಾಂ ಹಾಂ ಇಲ್ಲ ಮೇಡಮ್ ನಮ್ಮ ಕಡೆ ಎಲ್ಲ ಯಾರು ಆದರು ಬರಲಿ ನಾವು ಡಿಸ್ಕೌಂಟ್ ಮಾಡೇ ಕೊಡ್ತೀವಿ ಹಂಗೆ ಇದು ಮಾಡೊಂಗಿಲ್ಲ ಏ ಹೇ ಹಂಗೇನು ಇಲ್ಲ ರೀ ನೀವು ಅಲ್ಲ ರೆಗ್ಯುಲರ್ ಯಾವಾಗಲು ನಮ್ಮ ಹತ್ತಿರ ತಗೊಂಡೇ ತಗೊಂತಿರಿ ನಮಿಗೆ ಗೊತ್ತು ನೀವು ತಗೊಂತಿರ್ ಅಂತ ಹಂಗಾಗಿ ಯಾ ಏ ಆ ಥರ ಏನಿಲ್ಲ ರೀ ಅಯ್ಯ ಆ ಥರ ಏನಿಲ್ಲ ರೀ ಹಾಗೇನಿಲ್ಲ ಆ ಥರ ಏನಿಲ್ಲ ಬರ್ರಿ ಬಂದು ಪಾಪ ನೀವು ಡ್ರಸನ್ನು ಏನೋ ಸರಿ ಆಗ್ತ ಇಲ್ಲ ಅಂದ್ರಲ್ಲ ಅದು ನೋಡ್ಕೊಂಡು ಯಾವ್ದು ಸಣ್ಣ ಸೈಜ್ ಬೇಕೋ ದೊಡ್ಡ ಸೈಜ್ ಬೇಕೋ ನೋಡ್ಕೊಂಡು ಒಯ್ಯಿರಿ ಹ್ಞೂ ಭಾಳ ಇದ್ದಾರೆ ಕಸ್ಟಮರ್ಸ್ ಅಂಗಡಿ ಇವಾಗ ಸೀಸನ್ ಸ್ಟಾ ಈಗ ಸಂಕ್ರಮಣ ಅಲ್ಲ ರೀ ನಾಳೆನು ಹ್ಞೂ ಹಾಗಾಗಿ ಭಾಳ ಜನ ಬರಕತ್ತಾರೆ ಆಯ್ತು ಅಲ್ಲರಿ ಕೊಡ್ತೀವಿ ಕೊಡ್ತೀವಿ ಕೊಡ್ತೀವಿ ಓಕೆ ಓಕೆ ಹಾಂ ಹಾಂ ರೀ ಬರ್ರಿ ಬಂದು ಒಯ್ಯಿರಿ ಹಾಂ